ಹಾಂ ಹೌದು ಸರಿ ಹಾಂ ಅಡ್ಡಿಯಿಲ್ಲ ನೀವು ಹಾಂ ಹೇಳಿ ಹ್ಞೂ ಇದು ದೋಸೆ ಐಟಮ್ ಇದೆ ಹ್ಞೂ ಈ ದೋಸೆ ಐಟಮ್ ಇದೆ ಮತ್ತು ಇಡ್ಲಿ ವಡೆ ಆಮೇಲೆ ಉಪ್ಪಿಟ್ಟು ಕೇಸರಿಭಾತ್ ಅಂಥವೆಲ್ಲ ಸುಮಾರಿದೆ ಯಾರು ನಿಮಗೆ ಇದು ಫಂಕ್ಷನಿಗೆ ಆರ್ಡ್ರ್ ಆಗಬೇಕಿತ್ತಾ

ಅರ್ಜೆಂಟಿಗೊಂದು ಅರ್ಜೆಂಟಿಗೊಂದು ದೋಸೆ ನಿಮಗೆ ಕೊಟ್ಟು ಕಳಿಸ್ತೀನಿ ಒಂದು ಟೇಸ್ಟ್ ಮಾಡಿ ನೋಡಿ ಹಾಂ ಅಂದರೆ ಅದೊಂದು ಆರ್ಡ್ರಿಗಲ್ಲ ಹದಿನೈದು ಜನ ನಿಮಗೆ ನೆಕ್ಸ್ಟ್ ಆರ್ಡ್ರಿಗಲ್ಲಾ ಈಗ ನಿಮಗೆ ನಾನು ಈಗ ಈಗ ಇವತ್ತೇ ಅದು ಹದಿನೈದು ಆರ್ಡ್ರ್ ಬೇಕಿತ್ತಾ ಇವತ್ತು ಬೇಕಿತ್ತಾ ಹ್ಞೂ ಸರಿ ಹೌದಾ ಯಾವ್ದು ದೋಸೆ ಮತ್ತು ಇಡ್ಲಿ ವಡೆ ಎರಡೂ ಮಿಕ್ಸ್ ಮಾಡಲಾ ಹ್ಞೂ ಸರಿ ಆಮೇಲೆ ಇಲ್ಲಿ ಟೀ ಕಾಫಿ ಏನಾದ್ರೂ ಬೇಕಾ ಹ್ಞೂ ಹ್ಞೂ ಸರಿ ಆಮೇಲೆ ಹ್ಞೂ ಅದು ಹ್ಞೂ ಅಡ್ಡಿಯಿಲ್ಲ ಇದು ನೀವು ಹಾ ಇವತ್ತಿಂದು ಹದಿನೈದು ಆರ್ಡ್ರ್ ನೋಡಿ ತಿಂದು ನೋಡಿರಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ನೋಡಿ ಆದಮೇಲೆ ನೆಕ್ಸ್ಟ್ ಆರ್ಡ್ರು ನಾವು ಕವರ್ ಮಾಡ್ಕೊಡ್ತೀನಿ ನಿಮಗೆ ಆ ಹ್ಞೂ ರಾತ್ರಿ ಊಟನೂ ಇದೆಯಾ ನಿಮಗೆ ರೆಡಿ ಊಟ ಅಂದರೆ ಅದೇ ಸ್ಪೆಷಲ್ ಊಟದಲ್ಲಿ ಮಾಮೂಲಿ ಊಟ ಬರುತ್ತೆ ಅದು ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ಅಂತ ಎರಡು ಟೈಪಿದೆ ಆಮೇಲೆ ನಿಮಗೆ ಬರೀ ರೈಸ್ ಐಟಮೆಲ್ಲ ಸಪ್ರೇಟ್ ಈಗ ಈ ಪಲಾವು ಬಿಸಿಬೇಳೆಭಾತು ಆಮೇಲೆ ವಾಂಗಿಭಾತು ಅಂಥವೆಲ್ಲ ರೈಸ್ ಐಟಮ್ ಅಂದರೆ ಅದು ನಿಮಗೆ ಪಾರ್ಟಿಗೆ ಕೊಡಕ್ಕೆ ಈಸಿ ಆಗಿ ಹ್ಞೂ ಅದು ನೆಕ್ಸ್ಟು ಆರ್ಡ್ರಿಗಲ್ಲಾ ನಿಮ್ಮದು ಹ್ಞೂ

ಹ್ಞೂ ನೆಕ್ಸ್ಟ್ ಐವತ್ತರದ್ದಲ್ಲಾ ಇದು ಇದ್ರ ಜೊತೆಗೆ ಎಲ್ಲದೂ ಒಂದು ರೈಸ್ ಐಟಮ್ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಹಾಕಿಟ್ಟಿರ್ತೀನಿ ಸಪ್ರೇಟ್ ಒಂದು ಪ್ಯಾಕ್ ಮಾಡಿ ಹಾಕಿರ್ತೀನಿ ಅದನ್ನ ಟೇಸ್ಟ್ ಮಾಡಿ ನೋಡಿರಿ ಅದರಲ್ಲಿ ಅದು ನಿಮಗೇನಾರು ಇಷ್ಟ ಆಯಿತು ಅಂತ ಹೇಳಿದ್ರೆ ಅದ್ರಲ್ಲಿ ಯಾವ್ದು ಇಷ್ಟ ಆಗಿದೆಯೋ ಅದಷ್ಟೇ ಆರ್ಡ್ರು ನೆಕ್ಸ್ಟ್ ಇದಕ್ಕೆ ಕೊಡಿ ಹ್ಞೂ ಆಮೇಲೆ ನಿಮಗೆ ಅದರಲ್ಲಿ ಈ ಪ್ಲೇಟ್ಸು ಸಪ್ಲೈ ಬೇಕಾ ಅಥವಾ ಈಗ ಯೂಸ್ ಆ್ಯಂಡ್ ತ್ರೋ ಐಟಮ್ ಪ್ಲೇಟ್ಸ್ ಹಾಕ್ಬೇಕಾ ಅದರಲ್ಲಿ ಅಲ್ಲಲ್ಲ ಆ್ಯಂಡ್ ನೀವು ಆ ತೊಳ್ಯೋ ತೊಳ್ಯೋಕ್ಕೆ ಹಾಂ ಹಾಗಾದ್ರೆ ಅದರ್ದು ಎಕ್ಸ್ಟ್ರಾ ಚಾರ್ಜಾಗತ್ತದು ಆ್ಯಂಡ್ ತ್ರೋ ಪ್ಲೇಟಿನದು ಹಾಂ ಈಗ ಇದಕ್ಕೆ ನೀವು ಮನೆಯಲ್ಲೇ ತಟ್ಟೆ ಇದೆಯಾ ಈಗ ಹದಿನೈದು ಜನಕ್ಕೆ ಹ್ಞೂ ಹ್ಞೂ ಹ್ಞೂ ಅದು ನೆಕ್ಸ್ಟ ಇದರಲ್ಲಿ ಅದು ಕಳಿಸ್ತೀನಿ ಅದು ಒಂದು ಸಪ್ರೇಟ್ ಚಾರ್ಜಾಗುತ್ತೆ ಅಡ್ಡಿಯಿಲ್ಲಲ್ಲಾ ಹ್ಞೂ ಸರಿ ಹ್ಞೂ ಆಯಿತು ಹಾಗಾದ್ರೆ ನಿಮಗೆ ಇವತ್ತಿಂದು ಕಳ್ಸಿದ ಟೇಶ್ಟ್ ನೋಡಿ ಅದು ಹ್ಯಾಗತ್ತೆ ಅಂತ ನೋಡ್ಕೊಳ್ರಿ ಆಮೇಲೆ ನೆಕ್ಸ್ಟ್ ಅದು ಸರಿ ಅನಿಸಿದ್ರೆ ನೆಕ್ಸ್ಟು ಆರ್ಡ್ರ್ಗೆ ಅದನ್ನ ಕವರ್ ಮಾಡೋಣ ಹಾಂ ಅದು ನೀವು ಒಂದು ಕೆಲಸ ಮಾಡಿ ಇವತ್ತಿಂದು ಟೇಶ್ಟ್ ಮಾಡಿ ಇವತ್ತು ರಿಸ್ನಬಲ್ ಹಾಕ್ಕೊಡ್ತೀನಿ ಆಮೇಲೆ ಬಂದು ನೀವು ನಮ್ಮ ಹೋಟ್ಲಿಗೆ ಸಿಗ್ರಿ ಆಮೇಲೆ ಅದೊಂದು ರೇಟು ಫಿಕ್ಸ್ ಮಾಡಿ ಅದಕ್ಕೊಂದು ಮಾಡ್ಕೊಡ್ತೀನಿ

ಬೇರೆ ಹೊಸ ಐಟಮ್ ಅದೇ ದ ಈಗ ಆಲ್ಮೋಸ್ಟ್ ನಿಮಗೆ ಏನೇನು ಸಿಗುತ್ತೆ ಅದೆಲ್ಲವು ಜ್ಯೂಸು ಸಪ್ರೇಟಿದೆ ಫ್ರೆಶ್ ಜ್ಯೂಸೆಲ್ಲ ಇದೆ ಅದು ಸಪ್ರೇಟ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಲ್ಡ ಬೇಕು ಅಂತ ಹೇಳದ್ರೆ ಕೋಲ್ಡ ಇದು ಪಾರ್ಸಲ್ಗಳು ಇದ್ದಾವೆ ನಮ್ಮ ಹತ್ರ ಅದರಲ್ಲಿ ಹಾಕಿ ಇಂಡಿವಿಶುಅಲ್ ಇದು ಮಾಡಿ ಕಳ್ಸ್ಕೊಡ್ತೀನಿ ಹ್ಞೂ ಸರಿ ಓಕೆ ಮಾಡಿ ನೀವು ಬಂದು ಸಿಗ್ರಿ ಅಡ್ಡಿಯಿಲ್ಲ ನೀವು ನಾಳೆ ಬಂದು ಸಿಗ್ರಿ ಹ್ಞೂ ಸರಿ ಅದು ಅದಾಯ್ತು ಅದು ಮಾಡಣ ಈಗ ನೀವು ಫಸ್ಟ್ ಇದು ಮುಗಿಸ್ಕೊಂಡ್ರೆ ಆಮೇಲೆ ನಾಳೆ ಅಥವಾ ನಾಡಿದ್ದು ಬಂದು ಒಂದು ಸಲ ಸಿಗ್ರಿ ಹ್ಞೂ ಸರಿ ಓಕೆ